ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾ ಪ್ರಮುಖವಾಗಿ ಹೇಳಬೇಕಂದ್ರೆ ಬಳಸುವ ಸೌಲಭ್ಯಗಳಂದರೆ ಸಾರಿಗೆ ಸೌಲಭ್ಯಗಳು ಏಕೆಂದರೆ ಇಲ್ಲಿ ಅರಣ್ಯ ಪ್ರದೇಶಗಳು ಹೆಚ್ಚಿದರೆ ಹೆಚ್ಚಿರೋದರಿಂದ ಆಂ ಈ ಅರಣ್ಯ ಪ್ರದೇಶಗಳು ಹೆಚ್ಚಿರೋದರಿಂದ ಪರಿಸರವಾದಿಗಳು ಇಲ್ಲೇನಂದ್ರೆ ನಾವು ರೈಲ್ವೆ ಸೇವೆಯನ್ನು ಮಾಡ್ತೇನಂದರೆ ಪರಿಸರವಾದಿಗಳು ತಮ್ಮ ಮಾಡಬಾರ್ದಂತ ಶಿಫಾರಸ್ಸು ಮಾಡ್ತಾರೆ ಏಕೆಂದ್ರ್ ಅವ್ರು ಹೇಳುವ ಪ್ರಕಾರವೂ ಕೂಡ ಇದು ಸರಿಯಾಗಿದೆ ಏಕೆಂದರೆ ಇಲ್ಲೇನಾದರೂ ನಾವು ಏನಂದರೆ ನಾವು ರೈಲ್ವೆಗಳನ್ನೆಲ್ಲ ಮಾಡಿದರೆ ಈ ಪರಿಸರದಲ್ಲಿರೋ ಉತ್ತಮವಾದ ಪರಿಸರದಲ್ಲಿರುವ ಆ ಸರಪಣಿಗಳನ್ನ ನಾವು ನಾಶ ಮಡಿದ ಥರ ಆಗುತ್ತೆ ಇದರಿಂದ ಹಲವಾರು ಪ್ರಾಣಿಗಳು ಪಕ್ಷಿಗಳು ರಸ್ತೆ ಮಾರ್ಗದಲ್ಲಿ ಬಂದು ಸಾಯುವಂಥ ಪರಿಸ್ಥಿತಿ ಉಂಟಾಗುತ್ತೆ ಆದ್ದರಿಂದ ನನ್ನ ಪ್ರಕಾರ ಹೇಳಬೇಕಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಬಳಸುವ ಸಾಧನವು ಸಾರಿಗೆ ಸೌಲಭ್ಯ ಈ ಸಾರಿಗೆಯನ್ನು ನಾವು ಬಳಸೋದ್ರಿಂದ ಈಗ ತುಂಬ ಜನ ಸಾಮಾನ್ಯವಾಗಿ ಕೈಗೆಟುಕುವ ದರವಂತಿದೆ ಉದಾಹರಣೆಗೆ ನಾವು ಅಂಕೋಲದಿಂದ ಹುಬ್ಬಳಿಯನ ಸಾಗಬೇಕಂದ್ರೆ ಮಿನಿಮಮ್ ಆಗಿ ಅಂದಾಜು ಆಗಿ ಅಂದಾಜು ನೂರ ಐವತ್ತೈದು ಕಿಲೋಮೀಟ್ರನ್ನು ಸಾಗಬೇಕು ಈ ನೂರ ಐವತ್ತೈದು ಕಿಲೋಮೀಟ್ರು ಸಾಗಬೇಕಾದರೆ ನಾವು ಬಸ್ಸಿನ ಮೂಲಕ ಸಾಗಿದರೆ ನೂರ ಐವತ್ತ್ನಾಲ್ಕು ರೂಪಾಯಿ ಟಿಕೆಟ್ ದರವನ್ನು ತೆಗೆದುಕೊಳ್ತಾರೆ ಈ ಥರ ನಾವು ಟಿಕೆಟ್ ದರವನ್ನು ತೆಗೆದುಕೊಳ್ಳುವುದರಿಂದ ನಮಗೆ ಅತ್ಯಂತ ಕಡಿಮೆ ಕಡಿಮೆ ಹಣದಲ್ಲಿ ಒಂದು ಪ್ರದೇಶವನ್ನು ಅತ್ಯಂತ ಬೇಗ ಕೂಡ ನಾವು ಮುಟ್ಟುವಂಥ ಮುಟ್ಟಲು ತುಂಬ ಸಹಾಯಕವಾಗಿದೆ ಇದರಿಂದ ಉದಾಹರ್ಣೆಗೆ ನಾವು ಹಲವಾರು ಉತ್ತರ ಉತ್ತ ಹಲವಾರು ಪರೀಕ್ಷೆಗಳು ಏರ್ಪಡಿಸೋದರಿಂದ ನಾವು ಪರೀಕ್ಷೆಗಳು ಅತ್ಯಂತ ಕಡಿಮೆ ಅವಧಿಯಲ್ಲಿ ಆ ಸ್ಥಳದಲ್ಲಿ ಬಹು ಬೇಗನೆ ಇರಬೇಕಾದ್ದರಿಂದ ಸಾರಿಗೆ ಸೌಲಭ್ಯಗಳಲ್ಲಿ ನಾವು ರಸ್ತೆಯಾಗಿ ವಾಹನಗಳನ್ನು ಬಳಸಲು ತುಂಬ ಆವಶ್ಯಕವಾಗಿದೆ ಇದರಿಂದ ನಮಗೆ ಕೈಗೆಟುಕುವ ದರದಲ್ಲೂ ಕೂಡ ಇದೆ ಹಾಗೂ ಉದಾಹರಣೆಗೆ ನಮ್ಮ ಈ ಉತ್ತರ ಕನ್ನಡದಲ್ಲಿ ಉತ್ತರ ಕನ್ನಡ ಟ್ರಾವೆಲ್ಸ್ ಅಂತ ಒಂದು ಮಾಡ್ತಾರೆ ಈ ಉತ್ತರ ಕನ್ನಡ ಟ್ರಾವೆಲ್ಸ್ ಅವರಿಂದ ನಾವು ಪ್ರತಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪ್ರತಿಯೊಬ್ಬರೂ ಸಾಗಲು ಕೂಡ ಅತ್ಯಂತ ಸಹಾಯಕವಾಗಿದೆ ಇದರಿಂದ ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತಲುಪಬಹುದು ಹಾಗೂ ಉತ್ತರ ಕನ್ನಡದ ಪ್ರವಾಸೋದ್ಯಮ ತಾಣಗಳಲ್ಲೂ ಕೂಡ ನಾವು ಸಾಗಬೌದು ಒಂದೊಂದು ಪ್ರವಾಸದ ತಾಣಗಳು ತುಂಬ ಒಳ ಪ್ರದೇಶದಲ್ಲಿರೋದರಿಂದ ಅಲ್ಲಿ ಸಾರಿಗೆ ಸೌಲಭ್ಯವಾಗಿ ಬೈಕು ಅಥವಾ ಇಲ್ಲವೇ ನಾಲ್ಕು ಚಕ್ರದ ವಾಹನಗಳನ್ನು ತೆಗೆದುಕೊಂಡು ಹೋಗಬೇಕಾಗುತ್ತದೆ ಈ ರಸ್ತೆ ಸೌಲಭ್ಯಗಳಲ್ಲಿ ಮುಂತಾದ ಪ್ರದೇಶಗಳಲ್ಲಿ ಒಂದೊಂದು ಅರಣ್ಯ ಪ್ರದೇಶದ ಒಳಗಡೆ ಇರೋದ್ರಿಂದ ನಾವು ನಡೆದುಕೊಂಡು ಹೋಗಬೌದು ಇಲ್ಲವೇ ರಸ್ತೆ ಸಾ ಇದು ಬೈಕನ್ನು ಬಳಸಿಕೊಂಡು ಆ ಸ್ಥಳಗಳಿಗೆ ನಾವು ಭೇಟಿ ಆಗಬೌದು ಹೀಗೆ ಹಲವಾರು ವಿಷಯಗಳಲ್ಲಿ ನಾವು ಒಂದೊಂದು ಸ್ಥಳಗಳನ್ನ ಕೂಡ ನಡೆಯಬೇಕಂದರೆ ಪ್ರವಾಸದ ಸಾಗಬೇಕಂದರೆ ರಸ್ತೆಗಳನ್ನೇ ಕೂಡ ನಾವು ಬಳಸುತ್ತೇವೆ ಎಲ್ಲ ಸ್ಥಳಗಳಲ್ಲಿ ರೈಲುಗಳ ಸೌಲಭ್ಯಗಳನ್ನ ಕೊಡಲು ಸಾಧ್ಯವಿಲ್ಲ ಹಾಗೂ ವಿಮಾನ ನಿಲ್ದಾಣ ವಿಮಾನ ನಿಲ್ದಾಣ ನಮ್ಮ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಮಾನ ನಿಲ್ದಾಣವೇ ಇಲ್ಲ ಇವಾಗ ಅಲಗೇರಿ ಎನ್ನುವ ಪ್ರದೇಶದಲ್ಲಿ ವಿಮಾನ ನಿಲ್ದಾಣ ಮಾಡಬೇಕಂತ ಹೇಳ್ತಿದ್ದಾರೋ ಆದರೆ ಆ ವಿಮಾನ ನಿಲ್ದಾಣ ಆಗುವ ಹಂತದಲ್ಲೂ ಕೂಡ ಇದೆ ಆದರೆ ಆ ವಿಮಾನ ನಿಲ್ದಾಣ ಆಗೋದರಿಂದ ಈ ಜನ ಸಾಮಾನ್ಯರಿಗೆ ಒಂದು ಉದ್ಯೋಗ ದೊರೆಯುತ್ತದೆ ಹೊರತು ನಮಗೆ ಈ ಪ್ರವಾಸೋದ್ಯಮ ತಾಣಗಳಲ್ಲಿ ಕೈಗೆಟುಕುವ ದರದಲ್ಲಿ ಇರುವುದು ಅಂತೂ ನನ್ನ ಲೆಕ್ಕದಲ್ಲಿ ಈ ಸುಳ್ಳೇ ಅನಿಸುತ್ತೆ ಯಾಕಂದರೆ ವಿಮಾನ ನಿಲ್ದಾಣ ಅಂತ ಬಂದರೆ ಅಂದ್ರೆ ನಮಗೆ ಕಾರವಾರದಿಂದ ಗೋವಾ ಮಾರ್ಗಕ್ಕೆ ಹೆಚ್ಚಿನ ಜನರೂ ಸಾಗಲು ಬಯಸ್ತಾರೆ ಈ ಸಾಗಲು ಬಯಸುವುದರಿಂದ ಪ್ರತಿಯೊಬ್ಬರು ಕೂಡ ಹಾಗೆ ಇರುತ್ತೆ ಅಂದರೆ ನಮ್ಮ ಈ ಈ ಜನದಲ್ಲಿ ತುಂಬ ಜನ್ರ ಹತ್ತಿರ ಸಾಮಾನ್ಯ ಜನರು ಇರುವುದರಿಂದ ಹಣದ ತುಂಬ ವಿದ್ಯಾರ್ಥಿಗಳೇ ಆಗೋದರಿಂದ ಹಣದ ಒಂದು ತುಂಬ ವಿದ್ಯಾರ್ಥಿಗಳೇ ಆಗೋದರಿಂದ ಸಾಮಾನ್ಯವಾಗಿ ಕೈಗೆಟುಕುವ ದರದಲ್ಲಿ ವಿಮಾನವಂತು ನಮ್ಮ ಇವು ಈ ಸ್ಥಳದಲ್ಲಿ ಇಲ್ಲ ಹಾಗೂ ಮತ್ತು ಕೈಗೆಟುಕುವ ದರದಲ್ಲಿ ಇರೋದಂದ್ರೆ ಸಾರಿಗೆ ಸೌಲಭ್ಯ ಈ ಸಾರಿಗೆ ಸೌಲಭ್ಯದಲ್ಲೂ ಹಾಗೆ ಈಗಿನ ಕಾಲದಲ್ಲಿ ಸಿದ್ಧರಾಮಯ್ಯನವ್ರ ಸರ್ಕಾರ ಇರೋದರಿಂದ ಮಹಿಳೆಯರಿಗೆ ಉಚಿತವಾಗಿ ಸಾರಿಗೆ ಸೌಲಭ್ಯ ಕೊಟ್ಟಿದ್ದರಿಂದ ಅವರಿಗೆ ಈ ಸಾರಿಗೆ ಸೌಲಭ್ಯದಿಂದ ತುಂಬ ಸಹಾಯಕವಾಗಿ ಹಾಗೂ ಮಹಿಳೆಯರು ಕೂಡ ಅದು ಅತ್ಯಂತ ಕಡಿಮೆ ಅಂದರೆ ಹಣವೇ ಇಲ್ಲ ಅಂದರೆ ಪ್ರೀ ಆಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆಲ್ಲ ಭೇಟಿ ಕೊಡ್ತಾ ಇದ್ದಾರೆ ಇದರಿಂದ ಸಾರಿಗೆ ಸೌಲಭ್ಯದಲ್ಲೂ ಕೂಡ ಅತ್ಯಂತ ಹೆಚ್ಚಿನ ಬಂಡವಾಳ ಬರೋದರಿಂದ ಕಡಿಮೆ ಆಗಿದೆ ಹಾಗೂ ಭಾರತ ಹಾಗೂ ಕ ಉತ್ತರ ಕನ್ನಡದಲ್ಲೀಗ ಉತ್ತರ ಕನ್ನಡ ಸರ್ಕಾರದಲ್ಲಿ ಮಹಿಳೆಯರಿಗೆ ಅತಿ ಹೆಚ್ಚಿನ ಪ್ರಾಮುಖ್ಯತೆ ಕನ್ನಡ ಸರ್ಕಾರದಲ್ಲಿ ಮಹಿಳೆಯರಿಗೆ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೂಡ ಕೊಡಲಾಗಿದೆ ಈಗ ನಾವು ರಸ್ತೆ ಸಾರಿಗೆ ಸೌಲಭ್ಯವನ್ನ ತೆಗೆದುಕೊಳ್ಳುದರಿಂದ ಉದಾಹರಣೆಗೆ ಒಂದು ಈ ಉತ್ತರ ಕನ್ನಡದಲ್ಲಿ ಅರಣ್ಯ ಪ್ರದೇಶದಲ್ಲಿ ಒಂದು ಜನ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಜನರಿಗೆ ನಾವು ಜನರಿಗೆ ಸಂಪರ್ಕ ಮಾಡಬೇಕಾದರೆ ಅಂದಿನ ಕಾಲದಲ್ಲಿ ಮೊಬೈಲ್ ಇರ್ತಿತ್ತು ಆದರೆ ನಾವು ನಮ್ದು ನಾವು ನೈಜ ರೂಪದಲ್ಲಿ ಆ ಸ್ಥಳಕ್ಕೆ ಹೋಗಬೇಕಾದರೂ ಕೂಡ ನಮ್ಗೆ ಆವಶ್ಯಕವಾಗಿದೆ ಸಾರಿಗೆ ಸಂಪರ್ಕ ಈ ಸಾರಿಗೆ ಸಂಪರ್ಕಗಳನ್ನು ಬಳಸುವುದರಿಂದ ಕೇವಲ ಇಂಧನದ ಹಣಗಳನ್ನು ಕೇವಲ ಇಂಧನದ ಇಂಧನಕ್ಕೋಸ್ಕರ ನಾವು ವು ಹಣವನ್ನು ಖರ್ಚು ಮಾಡಬೇಕೇ ವಿನಃ ಬೇರೆ ಯಾವುದೇ ಕೆಲಸಕ್ಕೂ ಕೂಡ ಈ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಲು ಇದರಿಂದ ಅತ್ಯಂತ ಕಡಿಮೆ ಹಣದಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಬಹುದು ಹಾಗೂ ಕಡಿಮೆ ಪ್ರದೇಶದಲ್ಲಿ ಇನ್ನೊಂದು ಸ್ಥಳಕ್ಕೆ ಭೇಟಿ ಆಗಬೋದು ಮುಂತಾದ ಕೆಲಸಗಳನ್ನು ಕೂಡ ಮಾಡಲು ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖ ಸಾರಿಗೆ ಸೌಲಭ್ಯಗಳಾದ ರಸ್ತೆಗಳೇ ಬಹಳ ಪ್ರಮುಖವಾದ ಪಾತ್ರಗಳನ್ನು ಮಾಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ ಹಾಗೂ ಸಾಮಾನ್ಯರಿಗೂ ಕೂಡ ಅತ್ಯಂತ ಕಡಿಮೆ ಸಮಯದಲ್ಲೇ ಒಂದು ಬೇಗನೆ ಒಂದು ಸ್ಥಳವನ್ನು ನಾವು ಕೂಡ ತಲುಪಬಹುದು ಮತ್ತು ಮತ್ತು ಮತ್ತು ಹಾಂ ಹೀಗೆ ಅಂದರೆ ಒಂದು ಸ್ಥಳದಲ್ಲಿ ನಾವು ಹೋಗ್ತೇವಲ್ಲ ಈ ಸ್ಥಳದಲ್ಲಿ ಉತ್ತರ ಅರಣ್ಯ ಪ್ರದೇಶ ಇರೋದರಿಂದ ಅಪಘಾತ ವಲಯಗಳು ಹಾಗೂ ಸೂಕ್ಷ್ಮ ವಲಯಗಳು ನಮ್ಮ ಪ್ರದೇಶದಲ್ಲಿ ಹೆಚ್ಚಿದೆ ಈ ಸೂಕ್ಷ್ಮ ವಲಯದರ ಇರುವುದರಿಂದ ಈ ರಾತ್ರಿಯ ಸಮಯದಲ್ಲಿ ಆನೆಗಳು ಆಮೇಲೆ ಜಿಂಕೆಗಳು ತುಂಬ ಹಲವಾರು ಪ್ರಾಣಿ ಪಕ್ಷಿಗಳು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಸಾಗ್ತಾ ಇರತ್ತದೆ ಇನ್ನೊಂದು ಮರ ಸಾಗುತ್ತಿರುವ ಈ ರೈಲ್ವೆ ಏನಾದರೂ ಸಾಗುತಾ ಇದ್ದರೆ ರೈಲ್ವೇನ ಒಂದೇ ಕ್ಷಣ ನಿಲ್ಲಿಸಲು ಸಾಧ್ಯವಿಲ್ಲ ನಿಲ್ಲಿಸಲು ಸಾಧ್ಯವಾಗುವುದಿಲ್ಲ ಅಕಸ್ಮಾತ್ ಆ ಅಕಸ್ಮಾತ್ ಏನಾದ್ರೂ ನಿಲ್ಸ್ಲಿ ಹೋದರೆ ರೈಲ್ವೆ ಅಪಘಾತಗಳು ಆಗುವಂಥ ಸಾಧ್ಯತೆಗಳಿರುತ್ತದೆ ಆದರೆ ರಸ್ತೆ ಸಾರಿಗೆ ಎಲ್ಲ ಹಾಗಲ್ಲ ನಾವು ಒಂದು ನಿಗದಿತವಾದ ವೇಗದಲ್ಲಿ ನಾವು ಒಂದು ಪ್ರದೇಶದ ಇನ್ನೊಂದು ಪ್ರದೇಶಕ್ಕೆ ಸಾಗ್ತಾ ಇರ್ತೀವಿ ಆ ಸಾಗ್ತಾ ಇರೋದರಿಂದ ನಮಗೆ ಯಾವುದೇ ರೀತಿಯ ತೊಂದರೆಗಳು ಉಂಟಾಗುವುದಿಲ್ಲ ಹಾಗೂ ಹಾಗೂ ಯಾವುದೇ ಪ್ರಾಣಿಗಳು ಅಥ್ವಾ ಪಕ್ಷಿಗಳು ಮಧ್ಯೆ ಬಂದಾಗಲೂ ಕೂಡ ನಾವು ಅತಿ ಭಾಳ ಚಾಕಶಕ್ಷಣತೆಯಿಂದ ನಾವು ಆ ಸ್ಥಳದಲ್ಲಿ ನಾವು ಬ್ರೇಕ್ ಹಾಕುದ್ರ ಮೂಲಕ ಆ ಅಪಾಯದಿಂದ ಪಾರಾಗಬೌದು ಆ ರಸ್ತೆ ಸೌಲಭ್ಯದಲ್ಲಿ ಆ ಥರ ಮಾಡಲು ಆಗುವುದು ರೈಲ್ವೆ ಸೇವೆಯಿಂದ ಆ ಥರ ಸೌಲಭ್ಯಗಳೆಲ್ಲ ಮಾಡಲಿಕ್ಕಾಗಲ್ಲ ಹಾಗೂ ವಿಮಾನದಲ್ಲೂ ಕೂಡ ಹಾಗೆ ವಿಮಾನವನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಆಗುವ ಇದು ಸಾಮಾನ್ಯ ಜನರಿಗೆ ಕೈಗೆಟುಕುವಂಥ ದರದಲ್ಲಿ ಅಂತೂ ಇರಲು ಸಾಧ್ಯವಿಲ್ಲ ಯಾಕಂದರೆ ವಿಮಾನದಲ್ಲಿ ಬಳಸುವ ಇಂಧನಗಳು ಕೂಡ ಅತ್ಯಂತ ಹೆಚ್ಚಿನ ಹಣದಲ್ಲಿರೋದರಿಂದ ನಮಗೆ ವಿಮಾನಗಳ ಸೌಲಭ್ಯಗಳು ಅತ್ಯಂತ ಹೆಚ್ಚಿನಾಗಿ ಒಳ್ಳೆಯದನ್ನು ಕೊಡೋದಿಲ್ಲ ಆದರೆ ರಸ್ತೆ ಸೌಲಭ್ಯಗಳು ಯಾವುದೇ ಒಬ್ಬ ಖಾಸಗಿ ವ್ಯಕಿಯಿಂದ ಖಾಸಗಿ ವಾಹನಗಳ ಮೂಲಕವೂ ಕೂಡ ಒಂದು ಸ್ಥಳದಿಂದ ಇನ್ನೊಂದು ಕಡೆಗೆ ಸ್ಥಳಕ್ಕೆ ಸಾಗಬೌದು ಹಾಗೆ ಮುಂತಾದ ಕೆಲಸಗಳಲ್ಲೂ ಕೂಡ ನಮಗೆ ತುಂಬ ಹೆಲ್ಪ್ ಸಹಾಯವಾಗುವುದೇ ರಸ್ತೆ ಸಾರಿಗೆಗಳು ಆದರೆ ನನ್ನ ಪ್ರಕಾರ ಹೇಳಬೇಕಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಸಾರಿಗೆ ಸೌಲಭ್ಯ ಮಾಡಬೇಕಂದರೆ ರಸ್ತೆ ಸೌಲಭ್ಯಗಳು ತುಂಬ ಬಹಳಷ್ಟು ಜನರಿಗೆ ಸಹಾಯವಾಗುವಂಥ ಸೌಲಭ್ಯವಾಗಿದೆ